ಹಾಂ ಈಗ ಒಂದು ಈಜನ್ನು ಕಲಿಯುತ್ತಿರೋರಿಗೆ ನಾನೊಂದು ಯಾವ ಥರ ಸಲಹೆ ನೀಡ್ಬೋದು ಅಂತಂದರೆ ಅವ್ರು ಮೊದಲಿಗೆ ಯಾವುದೇ ಒಂದು ಆಳವಾದ ನೀರಿನೊಳ್ಗಡೆ ಹೋಗಿ ಅಂದರೆ ನೀ ಯಾವ್ದೇ ಆಳ್ವಾದ ಕೆರೆ ಅಥ್ವಾ ಬಾವಿ ಈ ತರಹದ ಒಂದು ಆಳ್ವಾಗಿರ್ತದಲ್ಲ ಅಲ್ಲಿ ಹೋಗಿ ಯಾವತ್ತೂ ಈಜನ್ನು ಕಲಿಯಬಾರ್ದು ಈಜು ಕಲಿಯೋದಿದ್ದರೆ ಸಣ್ಣ ಸಣ್ಣ ಪುಟ್ಟ ಕೆರೆಯಲ್ಲಿ ಹೊಂಡದಲ್ಲಿ ಅಥವಾ ಒಂದು ಎದೆ ಎದೆ ತನಕ ನೀರಿರುವಂತಹ ಒಂದು ಸ್ಥಳದಲ್ಲಿ ಅಂದರೆ ಯಾವತ್ತೂ ಅದು ಉದ್ದ ಇರಬಾರ್ದು ಉದ್ದ ಇದ್ದರೆ ಜೀವಕ್ಕೆ ಹಾನಿಯಾಗ್ಬೋದು ಮತ್ತು ಕಲಿಯುವ ಒಂದು ಯಾವ ರೀತಿ ಕಲಿಬೇಕ್ ಅಂತಂದ್ರೆ ನಮ್ಮ ಒಂದು ಹೊಟ್ಟೆಯ ಕೆಳಭಾಗದಲ್ಲಿ ಅಂದರೆ ನಾವು ಸ್ಟಾರ್ಟಿಂಗ್ ಕಲಿಯುವಾಗ ನಮ್ಮ ಕೈಗಳು ಮತ್ತು ಕಾಲುಗಳು ಮೇಲುಗಡೆ ಹೋಗ್ಬೇಕು ಅಂದರೆ ನಮಗೆ ಈಜಾಡಲು ಬರುತ್ತದೆ ಅವಾಗ ಆ ಥರ ಆಗ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಒಂದು ಬೆಂಡು ಅಂದರೆ ನ್ ತರ್ಮೊಫೋಲ್ ಅಂತೀವಲ್ವ ಆ ತರ್ಮೊಫೋಲ್ ಬೆಂಡನ್ನು ನಮ್ಮ ಹೊಟ್ಟೆ ಕೆಳ್ಭಾಗದಲ್ ಹಾಕಿಕೊಂಡು ಈಜಾಡ್ಬೇಕು ಅಥವಾ ಈ ಒಂದು ಐದು ಲೀಟ್ರ್ ಖಾಲಿ ಬಾಟ್ಲ್ಗಳಿರುತ್ತೆ ಆ ಬಾಟ್ಲುಗಳನ್ನು ನಾವು ಹೊಟ್ಟೆ ಬುಡ ಕಡೆ ಇಟ್ಕೊಂಡು ನಾವು ಈಜಾಡ್ಬೋದು ಆ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡ್ಬೇಕು ಅಂದರೆ ನಮಗೆ ಒಂದೇ ದಿನ ಈಜನ್ನು ಕಲಿಯಕ್ಕೆ ಸಾಧ್ಯ ಇಲ್ಲ ನಾವು ಪ್ರತಿದಿನ ಪ್ರ್ಯಾಕ್ಟೀಸ್ ಮಾಡ್ಬೇಕು ಪ್ರತಿದಿನ ಕೆರೆಯಾಗೆ ಹೋಗ್ಬೇಕು ಅಥವಾ ನಮ್ಮ ಹಳ್ಳಿ ಕಡೆಯೆಲ್ಲ ಕೆರೆಗಳಿರ್ತವೆ ಬಟ್ ಸಿಟಿ ಕಡೆಯೆಲ್ಲ ಅವರು ಸ್ವಿಮ್ಮಿಂಗ್ ಫೂಲ್ಗಳಿಗ್ ಹೋಗ್ತಾರೆ ಸ್ವಿಮ್ಮಿಂಗ್ ಫೂಲ್ಗಳಲ್ಲಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳಿರ್ತವ್ ಏನಂದರೆ ಅವರಿಗೆ ಈಜಾಡಲು ಒಂದು ಸುರಕ್ಷಿತವಾದ ಜಾಕೆಟ್ಗಳನ್ನ ಕೊಟ್ಟಿರ್ತಾರೆ ಮತ್ತು ತಲೆಗೆ ಕ್ಯಾಪ್ಗಳನ್ನ ಕೊಟ್ಟಿರ್ತಾರೆ ಮತ್ತು ಒಂದು ಒಂದು ನಿಖರವಾದ ಒಂದು ಸ್ಥಳಗಳಿರ್ತವೆ ಅವ್ರಿಗೆ ಅಂದರೆ ಈಜಾಡಲು ಇಷ್ಟು ಫೂಟ್ ಅಂತ ಒಂದು ಕಡೆ ನಾಲ್ಕು ಫುಟ್ ಒಂದು ಕಡೆ ಐದು ಫೂಟ್ ಒಂದು ಕ ಆರು ಕಡೆ ಆರು ಫೂಟು ಅಂತ ಈ ಥರ ಇರ್ತದೆ ಹಾಗಾಗಿ ಅವರು ಈಜನ್ನು ಬೇಗ ಕಲಿತಾರೆ ಅಂದರೆ ಸ್ವಿಮ್ಮಿಂಗ್ ಫೂಲಿಗೆ ಹೋಗೋವ್ರು ಬಟ್ಟು ಈ ಕೆರೆಗಳಲ್ಲಿ ಈ ಈಜನ್ನು ಕಲಿಬೇಕಂತಂದ್ರೆ ಒಂದೇ ದಿನಕ್ಕೆ ಬರಲ್ಲ ಈಜನ್ನು ಈಜು ಬರೋವ್ರ ಜೊತೆಗೆ ಹೋಗಿ ಅವ್ರು ಹೇಗೆ ಈಜಾಡ್ತಾರೆ ಅವರು ಹೇಗೆ ಕಾಲು ಕೈಗಳನ್ನು ಬಳಸ್ತಾರೆ ಈಜಾಡುವಾಗ ಈ ರೀತಿಯ ಒಂದು ಸಲಹೆಗಳು ಅವ್ರ್ ಕಡೆಂದ ತೊಗೊಂಡು ಮತ್ತು ಪ್ರತಿದಿನ ಒಂದು ದಿನ ಸ್ವಲ್ಪ ಕಲಿಯೋದು ಮತ್ತೆ ಒಂದು ಸ್ವಲ್ಪ ದಿನ ಮತ್ತೊಂದು ಸ್ವಲ್ಪ ಮತ್ತೆ ಕಲಿಯೋದು ಈ ಥರ ಒಂಬ್ ಒಂದು ದಿನ ಆದ ಮೇಲೆ ಒಂದು ದಿನ ಆದ ಮೇಲೆ ಕಲಿತ ಕಲಿತ ಹೋದಾಗ ಅದು ತಾನಾಗೇ ಬರುತ್ತೆ ಇದನ್ನು ನಾನೊಂದು ಸಲಹೆ ಅಂತ ಹೇಳ್ಬೋದು